ಕರ್ನಾಟಕ ರಾಜ್ಯದ ಶಿಕ್ಷಣ ವಲಯದಲ್ಲಿ ಕಾರ್ಯ ನಿರ್ವಹಿಸುವಾಗ ಎದ್ರಾಗುವ ಪ್ರಮುಖ ಸವಾಲುಗಳು ಯಾವುವು ಅಂದರೆ ಅಲ್ಲಿ ಉಳ್ಕೊಳ್ಳೊದಕ್ಕೆ ಸಮರ್ಪಕವಾದಂಥ ಹಾಸ್ಟೆಲ್ ಸೌಲಭ್ಯಗಳ್ ಇರೋದಿಲ್ಲ ಹಂಗಾಗಿ ಅವ್ರಿಗೆ ಏನಂದ್ರೆ ಬೇರೆ ಕಡೆಯಿಂದ ಬಂದು ಅಲ್ಲಿ ಉಳ್ಕೊಂಡು ಟೀಚಿಂಗ್ ಮಾಡೋಕಾಗಿರ್ಬೋದು ಇಲ್ಲ ಅಲ್ಲಿಂದ ಬೇರೆ ಕಡೆಯಿಂದ ಬರ್ಬೇಕಂದ್ರೆ ವಾಹನ ಸೌಲಭ್ಯವೂ ಕರೆಕ್ಟಾಗಿರೋಲ್ಲ ಹಂಗಾಗಿ ಆ ಟೈಮಲ್ಲಿ ಬರಬೇಕು ಅಂದಾಗ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಕೆಲಸ ಹೇಗಾಗುತ್ತೆ ಇದೆಲ್ಲ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮತ್ತು ಏನಂದ್ರೆ ಈ ಪ್ರವೇಶ ಪರೀಕ್ಷೆ ಇರುತ್ತಲ್ಲವಾ ಅವು ಏನಂದ್ರೆ ಯಾವಾಗ ಹೇಳ್ತಾರೆ ಯಾವಾಗ ಹೋಗಬೇಕು ಇದೆಲ್ಲಾ ಏನಂದ್ರೆ ಕರಕ್ಟಾಗಿ ತುಂಬ ಜಾಸ್ತಿ ಗ್ಯಾಪ್ ಕೊಟ್ಟಿರ್ತಾರೆ ಬೇಗ ಬೇಗ ಏನಂದ್ರೆ ಕಂಡಕ್ಟ್ ಮಾಡೋದಿಲ್ಲ ಬೇಗ ರಿಸ್ ರಿಸಲ್ಟ್ ಹೇಳೋದಿಲ್ಲ ಹಾಗಾಗಿ ಇದು ತುಂಬ ಕಷ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಏನಂದ್ರೆ ಇಲ್ಲಿ ಕೊಠಡಿಗಳ ವ್ಯವಸ್ಥೆ ಏನು ಅಂದರೆ ಅಷ್ಟಾಗಿರೋಲ್ಲ ಇದ್ರೂ ಏನಂದ್ರೆ ಶುಭ್ರವಾಗಿರೋದಿಲ್ಲ ಮತ್ತೇನಂದರೆ ಆಸ್ಟೆಲ್ ವ್ಯವಸ್ಥೆ ಇದ್ದರೂ ಕೂಡ ಅಲ್ಲಿ ವ್ಯವಸ್ಥೆಗಳು ಸೌಲಭ್ಯಗಳು ಉಳ್ಕೊಳ್ಳೊ ಅಂಥದ್ದು ಅವ್ರಿಗೆ ಏನಂದ್ರೆ ಏನು ಬೇಕು ಆಗಿರೋದನ್ನು ನೋಡ್ಕೊಳ್ಳೊ ಅಂತ ಆ ವ್ಯಕ್ತಿಗಳು ಕೂಡ ಇಲ್ದೆ ಇರೋದರಿಂದ ಅಲ್ಲಿ ಇದೆಲ್ಲ ಏನಂದ್ರೆ ಇವರು ತುಂಬ ಸವಾಲುಗಳ್ನ ಈ ಥರ ಎದುರಿಸ್ಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ